ಒಂದು ಕ್ರೀಡೆ ಕ್ರೀಡೆ ನಮ್ಮ ಜೀವನದಲ್ಲಿ ಎಷ್ಟು ಪ್ರಭಾವ ಬೀರುತ್ತೆಂದರೆ ನಮ್ಮ ಕ್ರೀಡೆಯಿಂದ ಈ ಲೈಫಲ್ಲಿ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು ಒಂದು ಹೆಲ್ತ್ ಕಂಡೀಷನ್ನಾಗಿರ್ಬೋದು ಒಂದು ಇದಿರಬಹುದು ನಾನು ನೋಡಿದಂಗೆ ಒಬ್ಬ ಪುಟ್ಬಾಲ್ ಪ್ಲೇಯರಾಗಲಿ ಒಬ್ಬ ಕ್ರಿಕೆಟ್ ಪ್ಲೇಯರಾಗಲಿ ಒಬ್ಬ ಕಬಡ್ಡಿ ಪ್ಲೇಯರಾಗಲಿ ಇದು ಕಬಡ್ಡಿ ಅನ್ನೋದೊಂದು ಗ್ರಾಮೀಣ ಆಟ ಅದರಲ್ಲಿ ಎಷ್ಟು ಫಿಜಿಕಲ್ಲಾಗಿರ್ತೀವಿ ಅಂತಂದರೆ ಅದನ್ನೆಲ್ಲ ರನ್ನಿಂಗಾಗಲಿ ಒಂದು ಫಿಜಿಕಲ್ ಇದಾಗಲಿ ನಾನು ನೋಡಿದಂಗೆ ಇವರು ಕ್ರೀಡೆ ಇದರಲ್ಲಿ ಒಂದು ಪಿ ಟಿ ಉಷಾ ಅವರು ಭಾಳ ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ವಲ್ಡ್ ಲೆವೆಲಲ್ಲಿ ಪೇಮಸ್ಸಾಗುತ್ತೆ ತಿರುಗಾ ಟ್ರೆಂಡಿಂಗ್ ಉಸೇನ್ ಬೋಲ್ಟ್ ಅವರು ನೋಡಿದರೆ ಅವರು ಓ ಓಟದಲ್ಲಿ ನೂರು ಮೀಟ್ರ್ ಓಟ ಇನ್ನೂರು ಮೀಟ್ರ್ ಓಟ ಅವ್ರ ಲೈಫ್ನೇ ಚೇಂಜ್ ಮಾಡ್ತದೆ ಬಹಳ ಬಡತನ ಅಂತೆ ಅವ್ರಿಗೆ ಅವರು ಕ್ರೀಡೆಯಿಂದೇ ಜೀವನವೇ ಇದಾಗಿರುತ್ತೆ ಮತ್ತೆ ಕ್ರೀಡೆ ಕ್ರಿಕೆಟ್ನಲ್ಲಿ ಜಸ್ಮಿತ್ ಬೂಮ್ರಾ ಅವರು ಹೇಳಿದರೆ ಸ್ಟೋರಿ ಹೇಳಿದರೆ ನಮಗೆ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ ಅವ್ರ ಫಾದರ್ ಡೆತ್ ಆದಾಗ ಅವ್ರ ಅಮ್ಮಾವ್ರು ಹೊರಗಡೆ ಬಂದಾಗ ರೋಡಲ್ಲಿದ್ರಂತೆ ಅವರು ಅವ್ರ ಅಮ್ಮೋರು ಅವರು ಇವರತ್ರ ಕೂಲಿ ಹೋಗಿ ಅವರು ಇವರತ್ರೆಲ್ಲ ಇದು ಮಾಡ್ಕೊಂಡು ಹುಡುಗನ್ನ ಸೊಪ್ ಹಾಸಿಕೊಂಡು ಬೆಳೆದು ಬಂದರವರು ಇವತ್ತು ನೋಡಿದರೆ ವಲ್ಡ ವಲ್ಡ್ ಲೆವೆಲಲ್ಲಿ ನೋಡಿದರೆ ಎಷ್ಟು ಇದಿದೆ ಅವರಂತಲ್ಲ ಜಸ್ಮಿತ್ ಬೂಮ್ರಾ ಆಗಲಿ ಮತ್ತೆ ಮೊಹಮ್ಮದ್ ಸಿರಾಜ್ ಅವರ ತಂದೆ ಆಟೋ ಡ್ರೈವರ್ ಆಟೋ ಡ್ರೈವರ್ ತನ್ನ ಮಗ ಇವತ್ತು ವಲ್ಡ್ ಲೆವೆಲಲ್ಲಿ ಇದು ಮಾಡಿದ್ದಾನೆ ಬಂಗಲೆ ಕಟ್ಟಿದ್ದಾನೆಂದರೆ ಅದು ಸ್ಪೋರ್ಟ್ಸು ಆ ಕ್ರೀಡೆಯಿಂದನೇ ಆ ಮನುಷ್ಯ ಅಷ್ಟು ಮೇಲಕ್ಕೆ ಬಂದ ಅದು ನನಗೆ ಬಹಳ ಇದಾಗುತ್ತೆ ಮತ್ತು ಮೊಹಮ್ಮದ್ ಶಮಿ ಮತ್ತೆ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಅವರೆಲ್ಲ ಗಲ್ಲಿ ಪ್ಲೇಯರ್ಸ್ ಅವರೆಲ್ಲ ಬಹಳ ಒಂದು ಇದಿಲ್ಲ ಮುನಾಪ್ ಪಟೇಲ್ ಒಂದು ಒಂದೊತ್ತು ಊಟಕ್ಕೆ ಇರ್ತಿರಲಿಲ್ಲ ಅಂತೆ ಅವರು ಊಟಕ್ಕೂ ಇಲ್ಲದೇ ಇದರಿಂದ ಇದಾಗಿದ್ದಾರೆ ಮತ್ತು ನಾನು ಮರೀಲಿಕ್ಕೆ ಆಗೋದೇ ಇಲ್ಲ ಅಂತಂದರೆ ಮಹೇಂದ್ರ ಸಿಂಗ್ ಧೋನಿ ಮಹೇಂದ್ರ ಸಿಂಗ್ ಧೋನಿ ಸಣ್ಣ ಒಂದು ಗ್ರಾಮದಲ್ಲಿ ಹುಟ್ತಾರೆ ಒಂದು ಸಣ್ಣ ರಾಜ್ಯದಲ್ಲಿ ಹುಟ್ಟಿ ನಮ್ಮ ಇಂಡಿಯಾಕ್ಕೆ ಕ್ಯಾಪ್ಟನಾಗ್ತಾರೆ ಎಷ್ಟು ನೋಡು ಪು ಸ್ಪೋರ್ಟ್ಸ್ ಅನ್ನೋದು ಎಷ್ಟು ಅವರು ಹದ್ ಹದಿನೆಂಟು ಕಿಲೋಮೀಟ್ರು ಟ್ರೈನಿಗೆ ಬರಬೇಕಂತೆ ಅಲ್ಲಿ ಓಡಿ ಬಂದು ಟ್ರೈನಲ್ಲಿ ಇದು ಹತ್ಕೊಂಡು ಅವ್ರ ಸಣ್ಣ ಮನೆ ಅವ್ರದ್ದು ಅವರಪ್ಪ ಅಮ್ಮ ಅವ್ರ ತಮ್ಮ ಸಣ್ಣ ಒಂದು ಸಂಸಾ ಫ್ಯಾಮಿಲಿ ಆ ಫ್ಯಾಮಿಲಿಯೊಳಗೆ ಅವರು ಎಷ್ಟು ಕಷ್ಟ ಇರುತ್ತೆಂದರೆ ಇವರು ಅದು ಮಾಡೋಕ್ಕೂ ಆಗೋದಿಲ್ಲ ಅಲ್ಲಿಗೇನು ಒಂದ್ಸಲಿ ಎರಡು ಸಲ ಇಪ್ಪತ್ತು ಏಜಲ್ಲಿ ಒಂದ್ಸಲಿ ಫೇಲ್ಯೂರಾಗ್ತಾರೆ ಮತ್ತೆ ಬಿಡದಲ್ಲೇ ಮತ್ತೆ ಬರ್ತಾರೆ ಬಂದು ಇಂಡಿಯಾ ಟೀಮಿಗೆ ಸೆಲೆಕ್ಟಾಗ್ತಾರೆ ಸೆಲೆಕ್ಟಾಗಿ ಅಲ್ಲಿ ಒಂದು ಚಾನ್ಸ್ ಸಿಗುತ್ತೆ ಆ ಚಾನ್ಸ್ ಸಿಕ್ಕಾಗ ಅದನ್ನ ಉಪಯೋಗಿಸ್ಕೋತಾರೆ ಎಷ್ಟು ಅಂದರೆ ಇವತ್ತಿನ ದಿನದಲ್ಲಿ ಸೆಕೆಂಡ್ ಸೆಕೆಂಡ್ ಸೆಕೆಂಡಿಗೂನು ಇವತ್ತಿನ ದಿನದಲ್ಲಿ ದುಡ್ಡು ದುಡೀತಾರೆ ಸೆಕೆಂಡ್ ಲೆವೆಲೊಳಗೆ ಇವತ್ತು ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಆ ಕ್ರೀಡೆ ಅವ್ರಿಗೆ ಅದು ಒಳ್ಳೆದು ಈ ಕ್ರೀಡೆ ಇದರಿಂದ ಇದಾಗುತ್ತೆ ವಿರಾಟ್ ಕೊಹ್ಲಿ ನೋಡು ವಿರಾಟ್ ಕೊಹ್ಲಿ ಅಷ್ಟೇ ವಿರಾಟ್ ಕೊಹ್ಲಿ ಕೂಡ ಬಹಳ ತುಂಬ ಬಡತನದಿಂದ ಬಂದಿದ್ದಾರಂತೆ ಅವ್ರದ್ದು ಹೇಳಿದರೆ ಚರಿತ್ರೆನೇ ಬಹಳ ಇದಾಯ್ತಿವಾಗ ಸೆಕೆಂಡಿಗೆ ಇಷ್ಟಂತಿರುತ್ತವರಿಗೆ ಒಂದು ನಿಮಿಷಕ್ಕೆ ಎಷ್ಟೋ ಕೋಟಿ ದುಡಿತಾರೆ ಆ ರೇಂಜಿಗಿದ್ದಾರೆ ಅವರು ಅದು ಒಳ್ಳೆಯ ನಮ್ಮ ಕ್ರೀಡೆ ಕ್ರೀಡೆಗಳಿಂದ ಇದಿರುತ್ತೆ ಹಾಕಿ ಆಗಲಿ ಅಷ್ಟೇ ಹಾಕಿ ಇದರಿಂದಾಗ್ಲಿ ಬಹಳ ಇದೈತೆ ಕಬಡ್ಡಿ ಪ್ಲೇಯರ್ಸ್ ಕಬಡ್ಡಿ ಪ್ಲೇಯರ್ಸ್ ನಾನು ಭಾಳ ಜನಾನ ನೋಡಿದ್ದೀನಿ ಕಬಡ್ಡಿ ಪ್ಲೇಯರ್ಸ್ ಇಲ್ಲೇ ನಮ್ಮ ಪಾವಗಡದಲ್ಲಿ ಒಬ್ಬ ಪ್ಲೇಯರಿದ್ದ ಅವರು ಎಲ್ಲ ವ್ಯವಸಾಯ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಅದರಲ್ಲೋಗಿ ಒಂದೊಂದು ಗೇಮು ಕಬಡ್ಡಿ ಆಗಿ ಈವಾಗ ಇಂಡಿಯಾ ಮ್ಯಾಚ್ನಲ್ಲಿ ಆಡ್ತಿದ್ದಾರೆ ಒಳ್ಳೆಯ ಡಿಪೆಂಡರ ಮತ್ತೆ ರೈಡ್ರ್ ಇಲ್ಲಿ ತಮಿಳು ನಾಡಲ್ಲಿ ಒಬ್ಬರು ಅವರು ಒಬ್ಬ ಪ್ಲೇಯರ್ ನೋಡಿದೆ ನಾನು ಅವರೆಲ್ಲ ಮಂಜೀತ್ ಚಿಲ್ಲರ್ ಅಂತ ಆ ಕಡೆ ಮಧ್ಯಪ್ರದೇಶ್ ಕಡೆಯವರವ್ರು ಅವರೆಲ್ಲ ನೋಡಿದರೆ ಅವರೆಲ್ಲ ಬಹಳ ಪ್ರ ಇದರಿಂದ ಬಂದಿರೋರು ತಿರುಗಾ ಒಬ್ಬರು ಐ ಎ ಎಸ್ ಆಫೀಸರ್ ಒಬ್ಬರು ಇದರಲ್ಲಿ ಆರ್ಮಿನಲ್ಲಿ ಇರೋ ಒಬ್ಬ ಇದಿದ್ದಾರೆ ನೋಡು ಆ ಸ್ಪೋರ್ಟ್ಸಿಂದನೇ ಅವರು ಅದ್ರಲ್ಲಿ ಸೆಲೆಕ್ಟಾಗಿದ್ದರಂತೆ ಹಾಗಾಗಿ ಅದು ಮ ಭಾಳ ಸ್ಪೋರ್ಟ್ಸ್ ಅನ್ನೋದೊಂದು ಬಹಳ ಇದೈತೆ ಪ್ರಭಾವ ಅನ್ನೋದೊಂದು ನಮ್ಮ ಲೈಫ್ನೇ ಟರ್ನ್ ಮಾಡುತ್ತೆ ಬಹಳ ತುಂಬ ತುಂಬ ಜನಗಳನ್ನು ನೋಡಿದ್ದೀನಿ ಕಪಿಲ್ ದೇವು ಹೇಳದರೆ ಕಪಿಲ್ ದೇವು ಎಂಥೆಂಥ ಮಹೇಂದ್ರ ಸಿಂಗ್ ಧೋನಿ ಕಪಿಲ್ ದೇವು ಸಚಿನ್ ತೆಂಡುಲ್ಕರು ಅವರೆಲ್ಲ ಆಗಿಬಿಡ್ತು ಅವನು ಪುಟ್ಬಾಲ್ ಆಟಗಾರ ಒಬ್ಬ ಪುಟ್ಬಾಲ್ ಆಟಗಾರ ಬ್ರಿಝಿಲ್ ಆಟಗಾರ ಒಬ್ಬ ಡೊನಾಲ್ಡಿನೋ ರೊನಾಲ್ಡ್ ರೊನಾಲ್ಡಿನೋ ಅವರು ಎಷ್ಟು ರೀಸೆಂಟ್ಲಿ ಅವ್ರು ಮೆಸ್ಸಿ ಅಂತ ಒಬ್ಬರು ಅವ್ರಿಗೆ ಒಂದು ಊಟಕ್ಕೆ ಕೂಡ ಕಷ್ಟ ಇತ್ತಂತೆ ಈವಾಗ ಒಂದು ಅಡ್ವಟೈಸ್ಮೆಂಟಿಗೆ ತಗೋತಾರೆ ಮೊನ್ನೆ ಯಾವುದೋ ಒಂದು ಕೆ ಇದಕ್ಕೆ ಕ್ಲಬಿಗೆ ಸೆಲೆಕ್ಟಾದ್ರು ಎಷ್ಟೋ ಸಾವಿರ ಕೋಟಿಗೆ ಸೆಲೆಕ್ಟಾಗಿದ್ದಾರಂತೆ ಅಂದರೆ ಮನುಷ್ಯನಿಗೆ ಎಷ್ಟು ಬೇಕಾದ್ರೂ ಚೇಂಜಾಗುತ್ತೆ ಯಾವ್ದು ಬೇಕಾರ ಇದಾಗುತ್ತೆ ಹಾಗೆ ಪ್ರತಿಯೊ ಕ ಕ್ರೀಡೆಯಿಂದ ಎಂಥೆಂಥವ್ರದ್ದೋ ಲೈಫು ಚೇಂಜಾಗೈತೆ ಬಹಳ ಪುಟ್ಬಾಲಾಗಲಿ ವಾಲಿಬಾಲಾಗಲಿ ಕಬಡ್ಡಿಯಾಗಲಿ ಕ್ರಿಕೆಟಾಗಲಿ ರನ್ನಿಂಗ್ ರೇಸಾಗಲಿ ನಾನು ರನ್ನಿಂಗ್ ರೇಸ್ ನೋಡಿದ್ದೇನೆ ಅಂದರೆ ಪಿ ಟಿ ಉಷಾ ಮತ್ತೆ ಟ್ರೆಂಟ್ ಬೋಲ್ಟು ಅವ್ರನ್ನ ಈವಾಗಲೂ ನನಗೆ ನೆನಪು ಬರುತ್ತೆ ನೂರು ಮೀಟ್ರ್ ಇನ್ನೂರು ಮೀಟ್ರ್ ಅವ್ರಿಗೆ ಒಪೋಸಿಟೇ ಅದು ಬಹಳ ಗ್ರಾಮೀಣ ಪ್ರತಿಭೆ ಅದು ಟ್ರೆಂಟ್ ಬೋಲ್ಟು ಇವತ್ತಿನಿಂದಲೇ ಉಸೇನ್ ಬೋಲ್ಟು ಟ್ರೆಂಟ್ ಸಾರಿ ಟೆಂಟ್ ಬೋಲ್ಟಲ್ಲ ಉಸೇನ್ ಬೋಲ್ಟು ಗ್ರಾಮೀಣ ಪ್ರತಿಭೆ ಆ ಪ್ರತಿಭೆ ಇವತ್ತಿನ ದಿನದಲ್ಲಿ ಎಲ್ಲಿಗೆ ಅರಳಿತಂದರೆ ಹೇಳ್ಬಾರ್ದದು ಆ ಥರ ಅರಳೈತೆ ಇವ್ರು ಪಿ ಟಿ ಉಷಾ ಆಗಲಿ ಅಷ್ಟೇ ಅವರು ಹಳ್ಳಿಯವರು ಬಹಳ ಇದಾಗೈತೆ ಕ್ರೀಡೆಯಲ್ಲಿ ಬಹಳ ತುಂಬ ಜನಗಳನ್ನ ನಾನು ಹೇಳ್ತೀನಲ್ಲ ಪಿ ಟಿ ಉಷಾ ಉಸೇನ್ ಬೋಲ್ಟು ಸಿಂಗ್ ಮಹೇಂದ್ರ ಸಿಂಗ್ ಧೋನಿ ವಿರಾಟ್ ಕೊಹ್ಲಿ ಜಸ್ಮಿತ್ ಬೂಮ್ರಾ ಈ ಥರಯೆಲ್ಲ ಬಹಳ ತುಂಬ ಅವರೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನಮಸ್ಕಾರ